ಹಾಂ ಹೇಳಮ್ಮ ಯಾರು ಹಾಂ ಹಾಂ ಹಾಂ ಹಾಂ ಹಾಂ ಇಲ್ಲಿ ಗವಿ ಸಿದ್ದೇಶ್ವರ ಮಠ ಅಂತ ಐತಮ್ಮ ಸುಮಾರು ಪ್ರಾಚೀನ ಕಾಲದಿಂದನು ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ಗವಿ ಸಿದ್ದೇಶ್ವರ ಮಠ ಅಂತಿದೆ ಈಗ ರೀಸೆಂಟಾಗಿ ಇನ್ನೂ ಒಂದು ಹತ್ತು ಹದಿನೈದು ದಿನ್ದಲ್ಲಿ ಅಲ್ಲಿ ಜಾತ್ರೆ ಇದೆ ಹಾಗೇ ಆಮೇಲೆ ಗವಿ ಸಿದ್ದೇಶ್ವರ ಒಂದು ಒಂದು ಮಠದಲ್ಲಿ ಅಶೋಕ ಮಹಾರಾಜರ ಶಿಲಾಶಾಸನವು ಪತ್ತೆಯಾಗಿರತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ಮುಂದುವರ್ದೂ ಇದೇ ಕೊಪ್ಳ ಜಿಲ್ಲೆಯಲ್ಲಿ ತುಂಗಭದ್ರಾ ಡ್ಯಾಮ್ ಆಗೈತಿ ಅಮ್ಮ ಅಲ್ಲಿ ಕೊಪ್ಪಳದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರು ಬರ್ತದೆ ತುಂಗಭದ್ರಾ ಡ್ಯಾಮೂ ಇದು ತಿರುಮಲ ಅಯ್ಯಂಗಾರ್ ಅಂತಕ್ಕಂಥವರು ಇದನ್ನ ಕಟ್ಟಿರತಕ್ಕಂಥದ್ದು ಇದು ನಿಮ್ಗೆ ದೊಡ್ಡ ಪ್ರಮಾಣದ ಒಂದು ಡ್ಯಾಮು ಇದೂ ಒಂದು ಕೂಡ ಪ್ರವಾಸಿ ತಾಣ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೊಪ್ಪಳದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರು ದೂರದಲ್ಲಿ ಹಂಪೆ ಅಂತ ಇದೆ ಹಂಪೆ ವಿಜಯನಗ್ರ ಸಾಮ್ರಾಜ್ಯದವ್ರು ಆಡಳಿತ ಮಾಡಿರ್ತಕ್ಕಂಥದ್ದು ಒಂದು ರಾಜಧಾನಿ ಹಂಪೀಲ್ಲು ಸಹ ನೀವು ಸುಮಾರು ಪ್ಲೇಸ್ಗಳ ಪ್ರವಾಸಿ ತಾಣಗಳನ್ನು ನೋಡ್ಬೌದು ಅದಾದ ಮೇಲೆ ಕನಕಗಿರಿ ಕನಕಾಚಲಪತಿ ದೇವಸ್ಥಾನ ಅಂತ ಇದೆ ಅದನ್ನು ತಾವು ನೋಡ್ಬೌದು ಆಮೇಲೆ ಕಲ್ಬುರ್ಗಿ ತಾಲೂಕಿನ ಪಕ್ಕಕ್ಕೆ ಇಲ್ಲಿ ಒಂದು ಒಂದು ಊರು ಬರ್ತದೆ ಇಟಗಿ ಅಂತ ಇಟಗಿ ಮಹಾದೇವ ದೇವಾಲಯ ಅಂತ ಐತಿ ಅದನ್ನು ನೋಡ್ಬೌದು ಆಮೇಲೆ ಕೂಕ್ನೂರು ಪಕ್ಕಕ್ಕೆ ಮಹಾ ಮಾಯಾ ದೇವಸ್ಥಾನ ಅಂತ ಐತಿ ಅದನ್ನು ನೋಡ್ಬೌದು ಮುಂದುವರ್ದು ಇನ್ನೂ ಸಾಕಷ್ಟು ಇದಾವೆ ನಿಮಗೆ ಇನ್ನೂ ಭಾಳ ಅನೇಕ ಪ್ಲೇಸ್ ಆನೆಗೊಂದಿ ಅಂತ ಬರ್ತದೆ ಅದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಆಂ ಸಾಕಷ್ಟು ಟೂರಿಸ್ಟ್ ಪ್ಲೇಸ್ ಇದ್ದಾವಮ್ಮ ಎಲ್ಲ ನೀವು ಕೊಪ್ಪಳ್ದಲ್ಲಿ ನೋಡ್ಕೊಂಡು ಹೋಗ್ಬೋದು ಫುಡ್ ಅದೇ ಇಲ್ಲಿ ನಮ್ಮಲ್ಲಿ ಉತ್ರ ಕರ್ನಾಟಕ ಆಗಿರೋದ್ರಿಂದ ರೊಟ್ಟಿ ಜಾಸ್ತಿ ಒಳ್ಳೊಳ್ಳೆಯ ಖಾನಾವಳಿಗಳಿದ್ದಾವೆ ಬಸ್ ಸ್ಟ್ಯಾಂಡ್ ಹತ್ರ ಮಾಲತೇಶ್ ಖಾನಾವಳಿ ಅಂತ ಬರ್ತದೆ ಡಿ ಸಿ ಆಪೀಸ್ ಹತ್ರ ಅದು ಅದೇ ಖಾನಾವಳಿ ಅಂತ ಬರ್ತದೆ ಈ ರೀತಿ ಪ್ರವಾಸಿ ತಾಣ ಒಂದು ಇರತಕ್ಕಂಥದ್ದು ನಮ್ದು ಹ್ಞೂ ಉಳ್ಕೊಳಕ್ಕೆ ಅನ್ನಕ್ಕೆ ಏನೋ ಮ್ಯಾಮ್ ನನ್ಗೆ ಅದ್ರ ಬಗ್ಗೆ ಐಡ್ಯಾ ಇಲ್ಲ ನೋಡ್ಬೋದು ಕೇಳಿ ನೋಡಿರಿ ಇದಾವೇನ್ರಿ ಕೇಳಿ ನೋಡಿರಿ ಹ್ಞೂ